ಪ್ರವಾಸಿಗರು ಜನರು ಒಮ್ಮೆ ಭೇಟಿ ನೀಡಿದರೆ ಶಾಪಿಂಗ್ ಮಾಡುವ ಜನಪ್ರಿಯ ಮಾರುಕಟ್ಟೆಗಳಲ್ಲಿ ತರಕಾರಿ ದವಸ ಧಾನ್ಯ ಎಲ್ಲವು ಇಲ್ಲಿರುತ್ತೆ ಆದರೆ ಅದು ಅವರಿಗೆ ಜನರಿಗೆ ಪ್ರವಾಸಿಗಳಿಗೆ ಜನರಿಗೆ ಪ್ರವಾಸ ಮಾಡುವಂಥ ಜನರಿಗೆ ಅದು ಇಷ್ಟವಾದರೆ ಅದು ಅವರು ಅಲ್ಲಿಗೂ ಮುಂಚೆ ತಗೊಂಡಿರೋದಕ್ಕೂ ಇಲ್ಲಿಗು ಕಂಪೇರ್ ಮಾಡುತ್ತಾರೆ ಒಮ್ಮೆ ಅವರಿಗಿಷ್ಟವಾದರೆ ಕೊಂಡುಕೊಳ್ಳುತ್ತಾರೆ ಕೈಗೆಟಕುವಂತೆ ಎಲ್ಲಾ ಇರುತ್ತೆ ಅಂತ ನಾನು ಹೇಳ್ತಿಲ್ಲ ಕೆಲವೊಂದು ಕೆಲವೊಂದು ಪದಾರ್ಥಗಳು ಕೊಂಡುಕೊಳ್ಬಹುದು ನಿಖರವಾದ ಬೆಲೆಯಲ್ಲೇ ಮಾರುಕಟ್ಟೆ ಮಾರುಕಟ್ಟೆಗೆ ಮಾರುಕಟ್ಟೆಗಳಲ್ಲಿ ಅಂದಾಜು ಬೆಲೆಗೆ ಗಿಂತ ಇಲ್ಲಿ ಸಿಗುತ್ತೆ ಅದರಲ್ಲಿ ಎರಡನೇ ಮಾತಿಲ್ಲ ಪ್ರವಾಸಿ ಜನರು ಪ್ರವಾಸಿಗರು ಶಾಪಿಂಗ್ ಬಂದಾಗ ವಿಭಿನ್ನವಾದ ವಸ್ತುಗಳು ಅಥವಾ ಕಡಿಮೆ ಬೆಲೆ ಗೆ ಸಿಗುವ ತರಕಾರಿ ದವಸ ಧಾನ್ಯಗಳು ಕೊಂಡುಕೊಂಡು ಹೋಗಿರುವಂತಾ ಮಾಹಿತಿ ಸಂಗತಿಗಳು ಇಲ್ಲುಂಟು ಮತ್ತು ಅವರಿಗೆ ತುಂಬ ಅನುಕೂಲವಾಗಿಯೂ ಇದೆ ಕೈಗೆಟುಕುವಂತಹ ಬೆಲೆಯೂ ಇದೆ ಅವ್ರ ಹತ್ರ ಇರುವಂತಹ ದುಡ್ಡಿನ ಎಷ್ಟು ದುಡ್ಡು ಇದೆಯೋ ಅಷ್ಟೇ ದುಡ್ಡಲ್ಲಿ ಅಲ್ಲಿ ಸುಮಾರು ಬೇಕು ಆದಂತಹ ಪದಾರ್ಥಗಳನ್ನು ಕೊಂಡುಕೊಳ್ಳಬಹುದು ಹಾಸ್ಗೆ ಇದ್ದಷ್ಟು ಕಾಲು ಚಾಚ್ಬೋದು ಅಂತ ಹೇಳ್ತಾರೆ ಅದೇ ರೀತಿ ತನ್ನ ಬಳಿಯ ಇರುವ ಹಣದಲ್ಲೇ ಅವರಿಗೆ ಎಷ್ಟು ಬೇಕೋ ಅಷ್ಟು ತರಕಾರಿ ದವಸ ಧಾನ್ಯಗಳು ಮಾರ್ಕೆಟ್ಟಿಗಿಂತ ಅತಿ ಕಡಿಮೆ ಬೆಲೆಯಲ್ಲೆ ಸಿಗುವಂತಹ ಅವಕಾಶಗಳೂ ಇಲ್ಲಿ ಉಂಟು ಪ್ರವಾಸಿಗಳು ಪ್ರವಾ ಜನರು ಪ್ರವಾಸಕ್ಕಾಗಿ ಬರುವ ಜನರು ಶಾಪಿಂಗ್ ಮಾಡುವ ಜನಪ್ರಿಯ ಮಾರುಕಟ್ಟೆಗಳಲ್ಲಿ ವಾರದ ಬಝಾರುಗಳಿಗಿಂತ ಇಲ್ಲಿ ತುಂಬ ವಿಭಿನ್ನವಾಗಿ ಮತ್ತು ತುಂಬಾ ಅನುಕೂಲಕ್ಬಾಗಿ ಮತ್ತು ತುಂಬ ಫ್ರೆಶ್ಶಾಗಿ ಮತ್ತು ತುಂಬ ಅತೀ ಕಡಿಮೆ ಬೆಲೆಯ ಬೆಲೆಗಳಿಗೆ ದೊರಕುವಂಥ ಎಲ್ಲಾ ಸಾಮಾಗ್ರಿಗಳನ್ನು ಅವರು ಶಾಪಿಂಗ್ ಮಾಡಿ ಅವರ ಮನಸ್ಸಿಗೆ ಬಂದಿದ್ದನ್ನು ಅವರು ಕೊಂಡುಕೊಂಡು ಹಿಂತಿರುಗಿಯು ಇರುವ ಸಂಗತಿಗಳು ಕೂಡ ಇಲ್ಲಿ ನಡೆದದ್ದು ಉಂಟು ದಿನನಿತ್ಯ ಶಾಪಿಂಗ್ ಮಾಡುವ ಜನರು ಅದಕ್ಕಿಂತ ಇಲ್ಲಿ ಅತೀ ಕಡಿಮೆ ಮತ್ತು ಶುಚಿ ರುಚಿ ಸಿಗುವಂತಹ ಕೈಗೆಟುಕುವಂತಹ ಎಲ್ಲಾ ಬೆಳೆಯು ಇಲ್ಲಿ ದವಸ ಧಾನ್ಯಗಳು ತರಕಾರಿಗಳು ಹೂವು ಹಣ್ಣುಗಳು ಎಲ್ಲವನ್ನು ಖರೀದಿ ಮಾಡಿಕೊಂಡು ಹೋಗಿರುವಂತಹ ಇತಿಹಾಸ ಇಲ್ಲಿ ಉಂಟು ಆದುದ್ದರಿಂದ ನಾನು ಏನು ಹೇಳ್ಬಲ್ಲೆ ಅಂದರೆ ದಿನನಿತ್ಯ ಶಾಪಿಂಗಿಂತ ಪ್ರವಾಸಿಗಳು ಮಾರುಕಟ್ಟೆಯ ಬೆಲೆಗಿಂತ ಅಂದಾಜು ಬೆಲೆ ಎಷ್ಟಿರುತ್ತದೆಯೋ ಅದಕ್ಕಿಂತ ಕಡಿಮೆ ಬೆಲೆಯೇ ಇಲ್ಲಿ ಶಾಪಿಂಗ್ ಮಾಡಿ ಜನರು ಪ್ರವಾಸಿಗರು ತಗೆದುಕೊಂಡು ಹೋಗಿರುತ್ತಾರೆ